ನೀರು ನನಗೆ ಇಷ್ಟವಾಗಿರೋ ಆಹಾರಗಳಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಮುದ್ದೆ ರಾಗಿ ಮುದ್ದೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ನಾವು ಸಸ್ಯಹಾರಿ ಆಗಿರೋದರಿಂದ ನನಗೆ ಮುದ್ದೆ ಜೊತೆ ಉಪ್ಸಾರು ಹಾಗೆ ಹುರ್ಳಿಕಾಯಿ ಪಲ್ಯ ಇರಬೇಕು ಅಥವಾ ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಹಾಗೆ ಹಸಿ ಕಾಳಲ್ಲಿ ಮಾಡುವಂಥ ಅವರೇಕಾಯಿ ತೊಗರಿಕಾಯಿ ಇದ್ರಲ್ಲಿ ಯಾವುದೇ ಒಂದು ಉಪ್ಸಾರು ಮಾಡ್ಕೊಂಡು ತಿಂದರು ಅದು ಹಸ್ರು ಮೆಣ್ಶಿನ್ಕಾಯಿದು ಆಗಿರಬಾರ್ದು ಒಣ ಮೆಣಸಿನ್ಕಾಯ್ನಲ್ಲಿ ಉಪ್ಸಾರು ಖಾರವನ್ನು ಮಾಡಿಕೊಂಡು ತಿನ್ನಬೇಕು ತುಂಬ ಚ್ ಆರೋಗ್ಯವಾಗಿರುತ್ತೆ ಮುದ್ದೆ ಜೊತೆ ಲೈಟಾಗಿ ಅನ್ನ ಇರಬೇಕು ಮುದ್ದೆ ಅನ್ನ ಉಪ್ಸಾರು ಹೀಗಿರಬೇಕು ಹಾಗೆ ತರಕಾರಿ ಸಾರು ಅಲ್ಲಿ ತರಕಾರಿಯಲ್ಲಿ ಜಾಸ್ತಿ ಹೆಚ್ಚು ಕ್ಯಾರೆಟನ್ನು ಬಳಸಬೇಕು ತರಕಾರಿ ಸೊಪ್ಪು ಇವೆಲ್ಲವನ್ನು ಮಾಡಿ ತಿನ್ನೋದಕ್ಕೆ ಆರೋಗ್ಯವಾಗಿರುತ್ತೆ ಇನ್ನು ಮಿಕ್ಕಿದ್ದು ಯಾವುದೇ ರೀತಿ ಅಡುಗೆ ಆಗಿದ್ದರು ಮಾಡೋದಕ್ಕೆ ತುಂಬ ಶುಭಕರವಾಗಿರುತ್ತೆ ನನಗಿಷ್ಟ ಆಗಿರುವಂಥ ಅಡುಗೆಗಳೆಂದ್ರೆ ಬಿಸಿಬೇಳೆಬಾತು ಗೊಜ್ಜಿನವಲಕ್ಕಿ ಅವಲಕ್ಕಿ ಸಿಹಿ ಅವಲಕ್ಕಿ ಮೊಸರು ಅವಲಕ್ಕಿ ಕಡಲೆ ಬೇಳೆ ಪಲ್ಯ ಹೆಸ್ರು ಬೇಳೆ ಪಲ್ಯ ತೊಗರಿಬೇಳೆ ಪಲ್ಯ ಹಾಗೆ ಇಡ್ಲಿ ದೋಸೆ ಮಸಾಲ ದೋಸೆ ಬೆಣ್ಣೆ ದೋಸೆ ತರಕಾರಿಗಳು ಯಾವ್ಯಾವ ರೀತಿ ತರಕಾರಿಗಳೆಂದ್ರೆ ಹೆಚ್ಚು ಕ್ಯಾರೆಟನ್ನು ತಿನ್ನಬೇಕು ಕಣ್ಣಿಗೆ ಒಳ್ಳೆಯದಾಗುತ್ತೆ ಸೊಪ್ಪು ಅದರಲ್ಲೂ ನಾವು ಹೆಚ್ಚು ಸಬ್ಬಸಿಗೆ ಸೊಪ್ಪನ್ನು ತಿನ್ನೋದರ ತುಂಬ ಒಳ್ಳೆಯದೆ ಹಾಗೆ ತರಕಾರಿ ಎಲ್ಲವನ್ನು ತಿನ್ನಬೇಕು ಯಾವುದನ್ನು ಮಿಸ್ ಮಾಡಬಾರ್ದು ಯಾವುದಕ್ಕು ನಾವು ಹಿಂಜರಿಬಾರ್ದು ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಅಂದರೆ ಮನೆಯಲ್ಲಿ ಮಾಡೋ ಯಾವ ಅಡುಗೆನು ಕೂಡ ಬೇಜಾರಾಗೋದಿಲ್ಲ ಹಾಗೆ ಕೆಮ್ಮು ನೆಗಡಿಗಳಿದ್ದಾಗ ಮೆಣಸು ಜೀರಿಗೆ ಸಾರು ಮಾಡ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಬೋದು ಹಾಗೆ ರಸಮ್ಗಳಲ್ಲಿ ತಿಳಿ ಸಾರಲ್ಲಿ ಮಾಡುವಂಥ ರಸಮ್ಗಳಲ್ಲಿ ಯಾವ್ಯಾವ ರೀತಿಯ ಟೊಮಟೊ ರಸಮ್ಮು ಮೆಣಸು ಜೀರಿಗೆ ರಸಮ್ಮು ಬರೀ ಬರೀ ಹಸ್ರು ಮೆಣಸಿನ್ಕಾಯಲ್ಲಿ ಮಾಡುವಂಥ ರಸಮ್ಮು ಹೀಗೆ ಹಲವಾರು ರಸಮ್ಗಳನ್ನ ಮಾಡ್ತಾ ಹೋಗ್ಬೋದು ತುಂಬ ಈ ವೆರೈ ತುಂಬ ವಿಧವಿಧವಾದಗಳ ಅಡುಗೆಗಳ್ನ ಆರೋಗ್ಯಕರವಾಗಿರತ್ತೆ ಹಾಗೆ ಇಷ್ಟ ಇಲ್ಲದೇ ಇರೋ ಅಡುಗೆಗಳು ಅಂದರೆ ಅದಂದ್ರು ಮನೆಯಲ್ಲಿ ಮಾಡದೆ ಹೋಟ್ಲಲ್ಲಿ ತಿನ್ನುವಂಥ ಎಲ್ಲ ಅಡುಗೆಗಳಲ್ಲೂ ಕೂಡ ಅಶುದ್ಧತೆ ಇರುತ್ತೆ ದ್ವ ಅನ್ನ ಹೆಚ್ಚು ಹೆಚ್ಚು ತಿಂದ್ಬಿಡ್ತಾರೆ ಅಂತ ಸೋಡಾ ಹಾಕಿರ್ತಾರೆ ಹಾಗೆ ಶುದ್ಧವಾಗಿ ಕೈಯ್ಯಲ್ಲಿ ಮಾಡಿರೋದಿಲ್ಲ ಇನ್ನೂ ಹಲವಾರು ವಿಷಯಗಳು ತುಂಬ ಇದ್ದಾವೆ ಹಾಗೆ ಮನೆಯಲ್ಲಿ ಪಿಜ್ಜಾ ಬರ್ಗರ್ ಇವೆಲ್ಲವನ್ನು ಕೂಡ ನಾವು ತುಂಬ ಇದು ಮಾಡಬೇಕು ತಿನ್ನಬಾರ್ದು ಪಾನಿಪುರಿ ಗೋಬಿ ಪಾನಿಪುರಿಯಲ್ಲಿ ಮಸಾಲೆ ಗೋಬಿ ಡ್ರೈ ಗೋಬಿ ಹಾಗೆ ಜ್ಯೂಸಲ್ಲಿ ಐಸ್ ಕ್ಯೂಬನ್ನು ಹಾಕಿ ತಿನ್ನಬಾರ್ದು ತುಂಬ ತಣ್ಣಗಾಗಿ ಅದು ಪ್ಯಾಕೆಟ್ ಜ್ಯೂಸನ್ನು ಕುಡಿಬಾರ್ದು ಮನೆಯಲ್ಲಿ ನಾವು ಹಾಗೆ ಮಾಡಿಕೊಂಡು ಮನೆಯಲ್ಲಿ ಹೊಸದಾಗಿ ಮಾಡಿಕೊಂಡು ಜ್ಯೂಸನ್ನು ಕುಡಿಬೇಕು ಹೀಗೆ ಹಲವಾರು ವಿಷಯಗಳಿದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದೂ ಇದೆ ಕೆಟ್ಟದ್ದು ಇದೆ ನಾವು ಅದನ್ನ ನೋಡಿಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ಬಳಸಿಕೊಂಡು ಆರೋಗ್ಯಕರವಾಗಿರುವ ಅಡುಗೆಯನ್ನ ಮಾಡಿಕೊಂಡು ನೆಚ್ಚಿನ ಆಹಾರವನ್ನು ತಿಂದ್ಕೊಂಡು ಆರೋಗ್ಯವಾಗಿರಬೇಕು ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ತೊಂದರೆ ಇದ್ದರು ಅದನ್ನ ಸರಿ ಪಡ್ಸ್ಕೊಳ್ಳೋಕ್ಕೆ ನಮ್ಮನೆಯಲ್ಲಿರುವಂಥ ತರಕಾರಿ ಸೊಪ್ಪು ಇವುಗಳೇ ಸಾಕಾಗುತ್ತೆ ಅಂತ ಹೇಳ್ಬೋದಾಗಿದೆ